ತುಮಕೂರು ಜಿಲ್ಲೆಯಲ್ಲಿ ಸಾಮಾಜಿಕವಾಗಿ ತುಂಬಾ ಜಾ ಐತಿಹಾಸಿಕ ತಾಣಗಳು ಇದಾವೆ ಯಾವ್ಯಾವು ಅಂದರೆ ಹಳ್ಳಿ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನ ಆಗಿರಬಹುದು ಮಧುಗಿರಿ ಏಕಶಿಲಾ ಬೆಟ್ಟ ಆಗಿರ್ಬೋದು ಹಾಗೂ ಸಿದ್ದಗಂಗೆ ಮಠ ಆಗಿರಬಹುದು ಅವು ದೇವರಾಯನದುರ್ಗ ಆಗಿರಬಹುದು ಶಿವಗಂಗೆ ಬೆಟ್ಟ ಇನ್ನೂ ಮುಂತಾದ ಐತಿಹಾಸಿಕ ತಾಣಗಳು ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಇದಾವೆ ಗೊರವನಹಳ್ಳಿಗೆ ಗೊರವನಹಳ್ಳಿಗೆ ಜಾಸ್ತಿ ಮಂದಿ ಹೋಗುತ್ತಿರುತ್ತಾರೆ ಅದು ತುಂಬ ಪ್ರಶಾಂತವಾದ ಜಾಗ ಆಗಿದೆ ಅಲ್ಲಿ ಎಲ್ಲರೂ ಕೂಡ ನಾವು ಹೋಗಬಹುದು ಪ್ರ ಇದು ಹೋಗಬಹುದು ಅಲ್ಲಿ ಉಳ್ಕೊಳ್ಳಬಹುದು ಮತ್ತದು ತುಂಬ ಪ್ರಶಾಂತವಾದ ಐತಿಹಾಸಿಕ ತಾಣದಲ್ಲಿ ಒಂದಾಗಿದೆ ಜನರು ಸಾಮಾನ್ಯವಾಗಿ ನಮ್ಮ ತುಮಕೂರಿನಲ್ಲಿ ವಿರಾಮ ಬಂದರೆ ಈವಾಗ ಏನಾದರೂ ಓದಬೇಕೆಂದರೆ ಲೈಬ್ರರಿಗೆ ಹೋಗುತ್ತಾರೆ ಆವದು ವಯಸ್ಸಾದವರು ಜಾಸ್ತಿ ದೇವಸ್ಥಾನಗಳಿಗೆ ಹೋಗಿ ಅಲ್ಲಿ ಜಾಸ್ತಿ ಸಮಯವನ್ನು ಕಳೆಯುತ್ತಾರೆ